ಹಾಂ ಹೇಳಿ ಹೌದು ಸರ್ ನಾವೇ ನಾವು ಹೌದು ಹೌದು ಸರ್ ನೀವು ಯಾವ ಊರಿಂದ ಕಾಲ್ ಮಾಡ್ತಿರೋದು ಹೌದ ಸರ್ ಹೌದ ನೀವು ಎಲ್ಲಿ ಆಫೀಸ್ ಸರ್ ನಿಮ್ಮದು ಎಷ್ಟು ಯಾವಾಗಿಂದ ಬರಬೇಕು ಸರ್

ಹೌದು ಸರ್ ಎಷ್ಟು ಸ್ಯಾಲ್ರಿ ಕೊಡ್ತೀರ ಹೌದು ಸರ್ ಎಷ್ಟು ಜನ ಬೇಕು ನಿಮಗೆ ಎಷ್ಟು ರೂಮಿದೆ ಸರ್ ನಿಮ್ಮದು ಹೌದ ಸರ್ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಸರ್ ಸರ್ ಒಂದು ಐದುನೂರು ರುಪಾಯಿ ಮಾಡಿ ಸರ್ ಆಯಿತು ನಾಲ್ಕುನೂರು ಮುನ್ನೂರು ರುಪಾಯಿ ಮಾಡಿ ಸರ್ ಮುನ್ನೂರು ಆಯಿತು ಸರ್ ಯಾವಾಗಿಂದ ಬರಬೇಕು ಯಾವಾಗಿಂದ ಬರೋದು ಸರ್ ನಿಮಗೆ ನಾಳೆಯಿಂದನ ನಾಳೆ ನನಗೆ ಆಗೋದಿಲ್ಲ ಸರ್ ನಾಡ್ದುಯಿಂದ ಬರಲಾ ಆಯಿತು ಸರ್ ಬೆಳಗ್ಗೆಯಿಂದ ಎಷ್ಟು ಸಮಯ ಹೇಳ್ತೀರ ಸರ್ ನಿಮ್ದು ಬೆಳಗ್ಗೆಯಿಂದ ಸಂಜೆ ಎಷ್ಟು ಹೌದ ಸರ್ ಮಧ್ಯಾಹ್ನ ಎಷ್ಟು ಗಂಟೆ ಬಿಡ್ತೀರ